ಚಾಲಕರೇ ನೀವ್ಯಾಕೆ ಮಾಸ್ಕ್ ಧರಿಸಿಲ್ಲ ಇದು ಕೋವಿಡ್ ಸಮಯ ಅಂತ ನಿಮಗೆ ತಿಳ್ದಿಲ್ವಾ ಕೋವಿಡ್ ಸಮಯ ಆಗಿರೋದರಿಂದ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಲೇಬೇಕು ನೀವು ಎಲ್ಲ ಕಡೆ ಸಂಚಾರ ಮಾಡಿಬರೋದ್ರಿಂದ ವೈರಸ್ಗಳು ನಿಮಗೆ ತಾಗೋದು ಅತಿ ಹೆಚ್ಚಾಗಿರುತ್ತದೆ ನೀವು ಸ್ವಲ್ಪ ಗಮನ ಕೊಡಬೇಕು ನಿಮ್ಮಿಂದ ಎಷ್ಟೋ ಜನಗಳಿಗೆ ಹಾನಿ ಆಗುತ್ತೆ ಎಲ್ಲರಿಗೂ ವೈರಸ್ ತಲುಪುತ್ತೆ ನಿಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ತೊಂದರೆ ಆಗುತ್ತೆ ದಯವಿಟ್ಟು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ ನಿಮ್ಮ ನಿಮ್ಮ ಸುತ್ತಮುತ್ತ ಎಲ್ಲರಿಗೂ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸುವಂತೆ ಹೇಳಿ ವೈರಸ್ ಕೋವಿಡ್ ವೈರಸಿಂದ ಎಲ್ಲರಿಗೂ ತೊಂದರೆಯಾಗ್ತಿದೆ ನಿಮಗೂ ತೊಂದ್ರೆಯಾಗೋದು ಬೇಡ ನೀವು ಚಾಲ್ನೆಯಲ್ಲಿ ಇರೋದರಿಂದ ನೀವು ಕೋವಿಡ್ ವೈರಸ್ ನಿಮ್ಮನ್ನ ತಲುಪಿದ್ರೆ ನೀವು ಚಾಲೆ ಚಾಲನೆ ಮಾಡೊ ಸಮಯದಲ್ಲಿ ನಿಮಗೆ ತೊಂದರೆಯಾಗ್ಬೌದು ಆವಾಗ ನೂರಾರು ಜನ ಬಸ್ಸಲ್ಲಿರ್ತಾರೆ ಅವ್ರಿಗೆಲ್ಲ ತೊಂದರೆಯಾಗೊ ಸಾಧ್ಯತೆಗಳಿರ್ತವೆ ದಯವಿಟ್ಟು ನೀವು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ ಇತರರಿಗೂ ಮಾಸ್ಕ್ ಧರಿಸುವಂತೆ ಸೂಚನೆ ಹೇಳಿ ಬಸ್ಸಲ್ಲಿ ಬರೋ ಪ್ರತಿಯೊಬ್ಬರಿಗೂ ಮಾಸ್ಕ್ ಧರಿಸುವಂತೆ ಸೂಚನೆ ನೀಡಿ ಪ್ರತಿ ಪ್ರತಿ ನಿಮಿಷಾನೂ ನೀವು ಮಾಸ್ಕ್ ಧರಿಸಿಕೊಂಡೇ ಇರಬೇಕು ನೀವು ಕಡ್ಡಾಯವಾಗಿ ಈ ಪಾಲನೆಯನ್ನು ಪ ಪಾಲಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ